ಹಲೋ ಇದು ಜಾನ್ ಟೂರಿಸ್ಟ್ ಅಲ್ವಾ ಹಾಂ ನಾನು ಮೆರ್ಲಿನ್ ಅಂತ ಗೋವಾಗೆ ಟೂರಿ ಟೂರಿಗೆ ನಾವೂ ಕಾರ್ವಾರ್ಜೋದಿಂದ ಫೋನ್ ಮಾಡ್ತಿರೋದು ಇಲ್ಲಿ ಹತ್ರನೇ ನಮಗೆ ನಾವು ಒಂದು ತ್ರೀ ಡೇಸಲ್ಲಿ ಇರಬೇಕು ಸೋ ನಮಗೆ ಅಲ್ಲೆಲ್ಲ ತಿರುಗಾಡ್ಲಿಕ್ಕೆ ವೆಹಿಕಲ್ ಟು ವೇ ಯತ್ ಟೂ ವಿಲ್ಲರ್ ವೆಹಿಕಲ್ ಬೇಕಿತ್ತು ಹಾಂ ಸಿಗ್ಬೋದಾ ಇವಾಗ ನಾವು ಅರ್ಜೆಂಟ್ ಬರ್ತಿದ್ದೀವಿ ಹೇಗಾದರು ಅರೇಂಜ್ ಮಾಡಿ ನೋಡಿ ಸಿಕ್ಕಿದ್ರೇ ಇವಾಗ ನಾವು ಬಾಕಿ ಕಡೆ ಎಲ್ಲ ಕೇಳಿದ್ವಿ ಬಟ್ ಸಿಗ್ತಿಲ್ಲ ನಿಮ್ಮ ಕಡೆ ವಿಚಾರಿಸಿ ಅಂತ ಹೇಳಿದ್ರು ನೋಡಿ ಅಲ್ಲ ಒಂದ್ಸಲ ಕೇಳಿ ನೋಡಿ ಇವಾಗ ಬೇರೆ ಎಲ್ಲು ಎಜೇನ್ಸಿಗೆ ಕೇಳ್ಲಿಕ್ಕೆ ಆಗುದು ಇವಾಗ ಸ್ವಲ್ಪ ಕಷ್ಟನೇ ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಇವಾಗ ನಮಗೆ ಬೇಕು ನೀವು ನೋಡಿ ನಾವು ಒಂದು ಫೋರ್ ಫೈ ಮೆಂಬರ್ಸ್ ಬರ್ತಿದೀವಿ ಎಲ್ಲರಿಗೂ ಬೈಕಲ್ಲೆ ಹೋಗ್ಬೇಕು ಹೇಳಿ ಎಲ್ಲ ಕಡೆ ತಿರುಗ್ಬೇಕಲ್ಲಾ ನಾವು ಫೋರ್ ಫೈವ್ ಮೆಂಬರ್ಸ್ ಇದೀವಿ ಇವಾಗ ಫೈ ಮೆಂಬರ್ಸ್ ಬರ್ಬೆಕೇಳಿ ಮಾಡಿದೆ ನಮ್ಗೆ ಒಂದು ಎರಡು ಮೂರು ವೆಹಿಕಲ್ ಬೇಕು ಹ್ಞೂ ಹೌದು

ನಾವು ಒಂದು ಎರಡು ದಿನ್ದಲ್ಲಿ ಬರ್ಬೇಕ್ ಅಂತಿದ್ವಿ ಯಾವಾಗ ಸಿಗ್ಬೋದು ಹಾಗಾದರೆ ಯಾವಾಗ ಫ್ರೀ ಆಗ್ಬೌದು ಹಾಂ ಹೌದ ಆಯ್ತಾ ಓಕೆ ಮೇಡಮ್ ಓಕೆ ಓಕೆ ಓಕೆ ಹಾಂ ತ್ಯಾಂಕ್ ಯು